ಹಾಂ ಹಲೋ ಹೇಳ್ರಿ ಹಾಂ ಹೇಳ್ರಿ ಹಾಂ ಹೇಳ್ರಿ ಸರ್ ಯಾವ ಸಾಲಿ ರೀ ಹಾಂ ಹಾಂ ಯಾವ ಸ್ಕೂಲ್ರಿ ಹಾಂ ಹೌದು ಹೌದ್ರಿ ಹಾಂ ಹೌದು ಹೌದ್ರಿ ಹಾಂ ಹಾಂ ರೀ ಹಾಂ ಹೌದ್ರಿ ಹೌದ್ರಿ ಹಾಂ ಹಾಂ ಹಾಂ ಹೌದು ತಗೋರಿ ಬಿ ನಮಗೂ ಭಾಳ್ ಇವು ಬಂದಾವ

ಹಾಂ ಹಾಂ ರೀ ಸರ್ ಹಾಂ ರೀ ಹಾಂ ಖರೆ ಹಾಂ ಹಾಂ ರೀ ಸರ್ ಮಾಡಸ್ ರೀ ಹ್ಞೂ ಐನೂರು ರೀ ಸರ್ ಹಾಂ ಹಾಂ ರೀ ಯಾವಾಗ ಐತಂದು ರೀ ನೀವು ಆ್ಯನ್ವಲ್ ಫಂಕ್ಷನ್ ಹಾಂ ಹಾಂ ರೀ ಹಾಂ ರೀ

ಹಾಂ ಆಯ್ತ್ರೆ ಸೈಜ್ ಹೇಳ್ತಿರಾ ರೀ ಚೂರ್ ಅಂದ್ರ ನಮಗೂ ಭಾಳ್ ಅಂದ್ರ ಭಾಳ್ ಇವು ಬಂದಾವು ರೀ ಆರ್ಡ್ರ್ ನಾ ಇದನ್ನ ಬೆಂಗ್ಳೂರು ಕಡೆ ಕಳಿಸಿ ಕಳ್ಸಿ ಕೊಡ್ತೇನೆ ರೀ ಅವ್ರು ಏನು ಅನ್ನಾದು ಹೇಳ್ತಾರೆ ಹಾಂ ರೀ ಹಾಂ ಬರ್ತೀನಿ ರೀ ಯಾವಾಗ ಬರ್ಲಿ ಹೇಳ್ರಿ

ಹಾಂ ರೀ ಹಾಂ ರೀ ಹಾಂ ಆಯ್ತು ರೀ ಹ್ಞೂ ರೀ ಹ್ಞೂ ರೀ ಹಾಂ ರೀ ನಿಮ್ಮ ಶಾಲೆ ಬಗ್ಗೆ ನಾನು ಭಾಳ್ ಕೇಳ್ಯನ ರೀ ಭಾಳ್ ಚಲೋ ಐತ ಲಾ ನಿಮ್ಮ ಶಾಲೆ ಹಾಂ ರೀ ಹಾಂ ರೀ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಹಾಂ ರೀ ಹಾಂ ರೀ ಹುಡುಗರೆ ರೀ ಗಂಡು ಹುಡ್ಗರೆ ಹಾಂ ಹೆಣ್ಣು ಹುಡ್ಗ್ಯಾರು ರೀ ಹಾಂ ಆಯ್ತು ತಗೋರಿ ಹಂಗಾರೆ ನಿಮ್ಗೆ ಯಾವಾಗಿನ ಮಟ್ಟ ಬೇಕು ರೀ ಹಾಂ ನಿಮ್ಗೆ ಯಾವಾಗಿನ ಮಟ್ಟ ಬೇಕು ರೀ ಇದು

ಆಯ್ತು ತಗೋರಿ ನಾನು ನಾಳೆ ಬಂದ್ನೆವ್ ಬೆಟ್ ಎಕ್ಕೇನ್ ಹಾಂ ಹಾಂ ಹಾಂ ಹಾಂ ಆಯ್ತು ರೀ ಹಾಂ ರೀ